ಹಲೋ ಹೌದು ಮೇಡಮ್ ಹೇಳಿ ಮೇಡಮ್ ನಮ್ಮಲ್ಲಿ ಚಿಕನ್ ಬಿರಿಯಾನಿ ಚಿಕನ್ ಕಬಾಬ್ ಮಟನ್ ಕೀಮಾ ಇದೆ ಪರೋಟ ಇದೆ ಮತ್ತೆ ಚಿಲ್ಲಿ ಚಿಕನ್ ಇದೆ ಇಲ್ಲ ಮೇಡಮ್ ಏನು ತೊಂದರೆ ಏನೂ ಆಗಲ್ಲ ನಾವು ಹೆಲ್ದಿ ವೇ ಅಲ್ಲಿ ಮಾಡಿರ್ತೀವಿ ಫ್ರೆಶ್ ವೆಜಿಟೇಬಲ್ಸ್ ಆಯಿಲ್ ಎಲ್ಲ ಫ್ರೆಶ್ ಯೂಸ್ ಮಾಡ್ತೀವಿ ಸೋ ತೊಂದರೆ ಏನು ಆಗೊಲ್ಲ ನಿಮಗೆ ಎರಡು ಪ್ಲೇಟ್ ಪ್ಲೇಟ್ ಬಿರ್ಯಾನಿನಾ ಓಕೆ ಕಬಾಬ್ ಎಷ್ಟು ಮೇಡಮ್ ಹಾಫ್ ಪ್ಲೇಟಾ ಓಕೆ ಚಿಲ್ಲಿ ಚಿಕನ್ ಎಷ್ಟು ಬೇಕು ಓಕೆ ಬೇರೆ ಏನಾದರು ಮೇಡಮ್ ನಾಲ್ಕುನಾ ಓಕೆ ಪರೋಟ ಜೊತೆ ಏನಾದರು ಕೀಮಾ ಏನಾದರು ಬೇಕಾ ಮಟನ್ ಕೀ ಇಲ್ಲಾಂದರೆ ಬೀಫ್ ಏನಾದರು ಜಾಸ್ತಿ ಆಯಿಲ್ ಇಲ್ಲ ಇರಲ್ಲ ಮೇಡಮ್ ಏನಾದರು ಸಾಲೆಡ್ ಏನಾದರು ಬೇಕಾ ಓಕೆ ಓಕೆ ಓಕೆ ಮೇಡಮ್ ಬೇರೆ ಏನಾದರು ಮೇಡಮ್ ಇನ್ನು ಸ್ವಲ್ಪ ಸ್ವೀಟಲ್ಲಿ ಕಾಂಬೋ ಇದೆ ಆಫರ್ ನಡೀತಾಯಿದೆ ಅದರಲ್ಲಿ ಏನಾದರು ಬೇಕಾ ಕಸ್ಟರ್ಡ್ ಇದೆ ಜಾಮೂನ್ ಇದೆ ಏನಾದರು ಜಾಮೂನ್ ಎಷ್ಟು ಮೇಡಮ್ ನಾಲ್ಕು ಓಕೆ ಬೇರೆ ಏನಾದರು ಮೇಡಮ್ ಓಕೆ ಯಾವಾಗ ಬೇಕು ಮೇಡಮ್ ಇವತ್ತೇ ಬೇಕೋ ಇಲ್ಲ ನಾಳೆ ಏನಾದರು ಇವತ್ತೇ ಹಾಂ ಡಿನ್ನರಿಗೆ ಓಕೆ ಮೇಡಮ್ ಆಫ್ ಆನ್ ಅವರಲ್ಲಿ ಕಳಿಸ್ತೇವೆ ಓಕೆ ಮೇಡಮ್ ಆರ್ಡರ್ ಕನ್ಫರ್ಮ್ ಮಾಡಲಾ